ನಮ್ಮ ಪ್ರದೇಶದಲ್ಲಿ ಅಂದರೆ ಮ್ಯಾಂಗ್ಲೂರ್ ಸೈಡು ತುಂಬ ಜನಪ್ರಿಯ ಕಾಲೇಜುಗಳು ಇವೆ ನಾನು ಕೂಡ ಪ್ರತಿಷ್ಠಿತ ಕರಾವಳಿ ಕಾಲೇಜಿನಲ್ಲಿ ಕಲಿತದ್ದು ಮಂಗಳೂರಿನಲ್ಲಿ ನನ್ನ ಕಸಿನ್ ಸಿಸ್ಟರ್ ಬಂದು ಸೈಂಟ್ ಅಲೋಶಿಯಸ್ ಕಾಲೇಜು ತುಂಬಾ ಜನಪ್ರಿಯವಾದಂತಹ ವಿದ್ಯಾ ಸಂಸ್ಥೆ ಅವರು ಈಗ ತರ್ಡ್ ಇಯರ್ ಬಿ ಎಸ್ ಸಿ ವಿತ್ ಎನ್ ಸಿ ಸಿ ಯಲ್ಲಿ ಮುಂದುವರಿಬೇಕಂತ ಅವಳಿಗೆ ತುಂಬಾ ಆಸೆ ಇದೆ ಅಲ್ಲಿ ಅತ್ಯದ್ಭುತವಾಗಿ ಎನ್ ಸಿ ಸಿಯ ಟ್ರೈನಿಂಗನ್ನು ಮಾಡ್ತಾರೆ ಆದ ಕಾರಣ ಅವಳು ಅಲ್ಲಿಗೆ ಆ ವಿದ್ಯಾ ಸಂಸ್ಥೆಯನ್ನು ಆಯ್ಕೆ ಮಾಡಿದ್ದಾಳೆ ಜೊತೆಗೆ ಇನ್ನೊಬ್ಬಳು ನನ್ನ ತಂಗಿ ಎಂ ಬಿ ಎ ಮಾಡ್ತಾ ಇದ್ದಾಳೆ ತುಂಬಾ ಒಳ್ಳೆಯ ಒಳ್ಳೆಯ ಪ್ರತಿಷ್ಠಿತ ಕಾಲೇಜುಗಳಿವೆ ಕೆನರ ಕಾಲೇಜ್ ಆಗಿರ್ಬೋದು ಸೈಂಟ್ ಆ್ಯನ್ಸ್ ಆಗಿರ್ಬೋದು ಇನ್ನೂ ಹಲವಾರು ವಿದ್ಯಾ ಸಂಸ್ಥೆಗಳು ನಮ್ಮ ಪ್ರದೇಶದ ಬಳಿ ಕಾರ್ಯನಿರ್ವಹಿಸ್ತಾ ಇದೆ ಉತ್ತಮ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮವಾದ ಅಂಕಗಳನ್ನು ಸಹ ವಿದ್ಯಾರ್ಥಿಗಳು ಪಡಿತಾಯಿದ್ದಾರೆ